ಈಗ ನಾವು ಬದುಕ್ತಿರೋ ಜಗತ್ತು ತುಂಬ ಅಪ್ಡೇಟ್ ಆಗಿದೆ ತುಂಬ ಡೆವಲಪ್ ಆಗಿದೆ ಎಲ್ಲರ ಎಲ್ಲ ಥರದ ಟೆಕ್ನಾಲಜಿ ಕೂಡ ಇಂಪ್ರುಮೆಂಟ್ ಆಗಿದೆ ಅದೆ ಮುನ್ ಮುಂಚೆ ನಾವು ಈ ಹಿಂದಿಂದು ಕಾಲದಲ್ಲಿ ಇರೋ ಥರ ಯಾವುದು ಇವಾಗಿಲ್ಲ ಮತ್ತೆ ವ ಇವಾಗಿನ ಟೆಕ್ನಾಲಜಿ ಪ್ರಕಾರ ನಾವು ಒಂದು ಕಡೆಯಿಂದ ಕೂತ್ಕೊಂಡು ಇನ್ನೊಂದು ಪ್ರಪಂಚದ ಒಂದು ಪ್ರಪಂಚದ ಮೂಲೆಯಿಂದ ಕೂತ್ಕೊಂಡು ಇನ್ನೊಂದು ಪ್ರಪಂಚದ ಮೂಲೆಗೆ ನಾವು ಕಾಣ್ ಕನೆಕ್ಟ್ ಆಗ್ಬೋದು ಮತ್ತೆ ಅಮೌಂಟ್ ಟ್ರಾನ್ಸ್ಫ಼ರ್ ಮಾಡ್ಬೋದು ಈ ಪ್ರತಿ ಒಂದು ಮಾಡ್ಬೋದು ಫ಼ೋಟೋ ಕಳಿಸ್ಬೋದು ಈ ರೀತಿ ಪ್ರಪಂಚ ಚೇಂಜ್ ಆಗ್ತಿದೆ ಅದೂ ಬರೀ ಟೆಕ್ನಾಲಜಿ ಮೂಲಕವೇ ಅಲ್ಲ ಜನರ ಮನಸ್ಥಿತಿಯೂ ಕೂಡ ಮುಂದಿನ ಹಿಂದಿನ ಕಾಲದಲ್ಲಿದ್ದಂಗೆ ಇವಾಗಿನ ಕಾಲದಲ್ಲಿಲ್ಲ ಇವಾಗಿನ ಕಾಲದಲ್ಲಿ ಇರೋ ಥರ ಮುಂದಿನ ಕಾಲದಲ್ಲಿ ಇರೋದಕ್ಕೆ ಆಗೋದಿಲ್ಲ ಯಾಕೆಂದರೆ ಜಗತ್ತು ತುಂಬ ವೇಗವಾಗಿ ಚೇಂಜ್ ಆಗ್ತಿದೆ ತುಂಬ ವೇಗವಾಗಿ ಓಡ್ತಿದೆ ಅಂತನೇ ಹೇಳೋಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಜಗತ್ತಿನಲ್ಲಿ ಎಲ್ಲ ಇವಾಗ ಮೊಬೈಲ್ ಫ಼ಿಂಗರ್ ಟಿಪ್ಪಲ್ಲಿ ನಾವು ಫ಼ಿಂಗರ್ ಟಿಪ್ಪಲ್ಲಿ ಇಡೀ ಪ್ರಪಂಚನೇ ಕನೆಕ್ಟ್ ಆಗೋ ಅಂಥ ಆ್ಯಪ್ಗಳಿದ್ದಾವೆ ಇವಾಗ ಇನ್ಸ್ಟಾಗ್ರಾಮ್ನೇ ಎಕ್ಸಾಂಪಲಾಗ್ ತಗೊಂತೀವಂದರೆ ನಾವು ನಾವು ಎಲ್ಲ ಥರನೂ ಶೇರ್ ಮಾಡ್ಬೋದು ರೀಲ್ಸ್ ಅಂತ ಹಾಕ್ತಾರೆ ವಿಡಿಯೋ ಮಾಡ್ತಾರೆ ಡ್ಯಾನ್ಸ್ ಮಾಡೋ ಥರ ವಿ ರೀಲ್ಸ್ ಮಾಡಾಕ್ತಾರೆ ಅದರಲ್ಲಿ ಮೊಟಿವೇಷನ್ ಸ್ಪೀಚ್ ಹಾಕ್ತಾರೆ ಫ಼ೋಟೋಸ್ ಹಾಕ್ತಾರೆ ಡೊನೇಷನ್ ಮಾಡ್ತಾರೆ ಫ಼ಂಡ್ ಡೊನೇಷ್ ಮಾ ಡೊನೇಟ್ ಮಾಡ್ಬೋದು ನಾವು ಮತ್ತೆ ಯಾರ ಒಂದು ಸ್ಟೋರಿ ಸ್ಟೇಶ್ ಶೇರ್ ಮಾಡ್ಬೋದು ಯಾವ ರೀತಿ ಇನ್ಸ್ಟಾಗ್ರಾಮ್ನು ಫೇಸ್ಬುಕ್ ಇಂಥ ವಾಟ್ಸ್ಯಾಪ್ ಇದನ್ನೆಲ್ಲ ಜನಗಳಲ್ಲಿ ಅಪ್ಡೇಟ್ ಆಗ್ತಿದ್ದಾರೆ ಅಂದರೆ ಎಲ್ಲ ಕೂತು ಮೊಬೈಲ್ ಮೇಲೆ ಡಿಪೆಂಡ್ ಆಗ್ತಿದ್ದಾರೆ ಇದು ಎಷ್ಟು ಯೂಸ್ ಇದೆಯೋ ಇದಷ್ಟೆ ಇದು ಡೆಂಜರಾಗಿ ಕೂಡ ಇರುತ್ತೆ ಹೆಂಗೆ ಅಂದರೆ ಜನಗಳು ಒಂದು ಒಳ್ಳೇದನ್ನು ಮಾಡ್ತಾರೆ ಅಂದರೆ ಅದರಲ್ಲಿ ಹತ್ತು ತನ ಹತ್ತು ಥರ ಕೆಟ್ಟತನಕ್ಕೂ ಇಳಿತಾರೆ ಈಗ ಸಂ ಸ್ವಲ್ಪ ಜನದ ಪರ್ಸ್ನಲ್ ಇಶ್ಯುಗಳನೆಲ್ಲ ಪೋಸ್ಟ್ ಮಾಡೋದು ಅವ್ರದ್ದು ಏನೇನೋ ತೊಂದರೆ ಕೊಡೋದು ಆನ್ಲೈನ್ ಮೂಲಕ ಫ್ರಾಡ್ ಮಾಡೋದು ಇವಾಗ ಆನ್ಲೈನ್ ಬಿಜ಼ನೆಸ್ ಅಂತ ಇರುತ್ತೆ ಅದರಲ್ಲಿ ಒಳ್ ನಾವು ಬಟ್ಟೆಗಳನ್ನು ಖರೀದಿಸ್ಬೋದು ಆದರೆ ಅದೇ ಆನ್ಲೈನ್ ಬಿಜ಼ನೆಸಲ್ಲಿ ನಾವು ಫ್ರಾಡ್ ಕೂಡ ಮಾಡ್ಬೋದು ಈ ರೀತಿ ಜನಗಳು ಒಳ್ಳೆತನ ಎ ಹೆಂಗೆ ಯೂಸ್ ಮಾಡ್ಕೊಂತರೆ ಹಂಗೆ ಕೆಟ್ತನಕ್ಕೂ ಇಳಿತಾರೆ ಆದ್ದರಿಂದ ನಮ್ಮ ಇದು ನಮ್ಮ ಜಗತ್ತಿನಲ್ಲಿ ಆಗುತ್ತಿರೋ ಬದಲಾವಣೆ ಇದು ನನ್ನ ಗಮನಕ್ಕೂ ತುಂಬ ಬಂದಿದೆ ನಾನು ಕೂಡ ಒಂದು ಸರಿ ಆನ್ಲೈನಲ್ಲಿ ಯಾವ್ದಾರ ಒಂದು ವಸ್ತುವನ್ನು ಆರ್ಡ್ರ್ ಮಾಡಿದಾಗ ಆ ವಸ್ತು ಬದಲು ಬೇರೆ ಈಗ ನಾನು ಎರಡು ವಸ್ತುವನ್ನು ಆರ್ಡ್ರ್ ಮಾಡಿದ್ದೆ ಆದರೆ ನನಗೆ ಒಂದು ವಸ್ತುವನ್ನು ಮಾತ್ರ ಅವರು ನನಗೆ ಡೆಲಿವರಿ ಕೊಟ್ಟಿದ್ರು ಆ ನಂತರ ನಾನು ಕಶ್ಟಮರ್ ಕೇರಿಗೆ ಫ಼ೋನ್ ಮಾಡಿ ಅವ್ರಿಗೆ ಕೇಳಿ ನಾನು ಇಲ್ಲ ಸರ್ ನೀವು ಒಂದೇ ಕೊಟ್ಟಿರೋದು ಅಂತ ಎಲ್ಲ ನಾನು ಕಂಪ್ಲೆಂಟ್ ಫ಼ೈಲ್ ಮಾಡಾದಮೇಲೆ ನನಗೆ ಇದು ಎಲ್ಪ್ಫ಼ುಲ್ ಆಯಿತು ಈ ರೀತಿ ಜಗತ್ತು ಬದಲಾಗ್ತಿರೋದು ನನ್ನ ಗಮನಕ್ಕೂ ಕೂಡ ಬಂದಿದೆ